ನಾವು ಚೆಂಡು ಹೂ ಬೆಳೀತಾ ಇದೀವ್ರಿ ಚೆಂಡು ಹೂ ಬೆಳ್ದಾಗ ಅದು ಒಂದು ವರ್ಷದ ಬೆಳೆ ಅಂತಲ್ಲ ಆರು ತಿಂಗಳು ಎಂಟು ತಿಂಗಳು ಬೆಳೆ ಇರತ್ತೆ ಅದು ಮನೆಗೆ ಒಂದಿಷ್ಟು ಒಂದಿಷ್ಟು ಮಾರಾಟ ಮಾಡ್ತೀವಿ ಅದಕ್ಕೆ ಒಂದೊಂದು ಸಲ ಸೀಜನ್ ಚೆನ್ನಾಗಿ ಇರತ್ತೆ ಒಳ್ಳೆಯ ರೇಟ್ ಇರತೈತೆ ಹಣ್ಣು ಅಂದರೆ ನಾವು ಪಪ್ಪಾಯ ಹಣ್ಣು ಬೆಳಿತೀವಿ ಅದು ಮೂರು ವರ್ಷ ಬೆಳೆ ಚೆನ್ನಾಗಿ ಬರತ್ತೆ ನಾಲ್ಕನೇ ವರ್ಷ ಬೆಳೆ ಬರಲಿಲ್ಲ ಅಂದರೆ ಅದನ್ನು ಕಟಾವ್ ಮಾಡಿ ಬಿಡ್ತೀವಿ ಅದ್ರ ಮೇಲೆ ತರ್ಕಾರಿಯಾಗ ನಾವು ಇದು ಯಾ ಟೊಮೊಟೊ ಬೆಳಿತೀವಿ ಅದು ಅಥ್ವಾ ಅಂತೇಳಿ ತರಕಾರಿ ಆಗಿ ಬಳ್ಸ್ತೀವಿ ಅತೀ ಹೆಚ್ಚು ಅಂದರೆ ನಾವು ಟೊಮೊಟೊ ಎರಡು ಎಕ್ಕರೆಯಿಂದ ಬೆಳಿಸ್ದಿವಿ ನಾವು ಅವಾಗೆಲ್ಲ ಮತ್ತು ಲೇಬರ್ಲ್ನ ಇಟ್ಕೊಂಡು ನಾವೇ ಮನೆ ಕೆಲಸ ಮಾಡ್ಕೆಂಡು ಬಳ್ಳಾರಿ ಬಜಾರ್ ಗಲ ಮಾರಾಟ ಮಾಡ್ಕೊಂಡು ಹೋಗೀವಿ ಪರಾ ಎಲ್ಲ ಟೊಮೊಟೊದ್ದು ಚೆನ್ನಾಗಿ ಬೆಳೆ ಇರತ್ತೆ ಹೂವ ಅದ್ಕೆಂತ ಟೊಮೊಟೊ ಹಣ್ಣು ಒಂಥರ ನಮಗೆ ಆರ್ಥಿಕವಾಗಿ ಒಂದು ಕಾಲಕ್ಕೆ ನಮನ್ನ ಕೈ ಹಿಡಿದು ಸಾಕಿದೆ ಅಂತ ಹೇಳ್ಬೌದು ಇನ್ನು ಹೆಳ್ಬೇಕಾದರೆ ತರ್ಕಾರಿಯಾಗ ಹೀರೆಕಾಯಿ ಸೌತೆಕಾಯಿ ಬೆಂಡೆಕಾಯಿ ಈ ಪಲ್ಲೆ ಈ ಪುದಿನ ಅಂತ್ಹೇಳ್ತೀವಿ ನಾವು ಪುದಿನ ಅಂತೀವಿ ನಮ್ಮ ಬಳ್ಳಾರಿ ಅಲ್ಲಿ ಆದರೆ ಹೀರೆಕಾಯಿ ಸೌತೆಕಾಯಂತೂ ನಾವು ಚೆನ್ನಾಗಿ ಬೆಳ್ದ್ವಿ ಚೆನ್ನಾಗಿ ಮಾರಾಟ ಮಾಡಿದ್ವಿ ಅವು ಏನು ಅಂತ ಹೇಳಿದರೆ ಮೂರು ತಿಂಗಳಿಗೆಲ್ಲ ಬೆಳೆ ಬಂದು ಆಮೇಲೆ ಅವು ಬಳ್ಯಲ್ಲೆಲ್ಲ ಲಾಸ್ ಆಗ್ಬಿಡ್ತು ಮತ್ತು ಮತ್ತು ಬೇರೆ ಬೆಳೆ ಬೆಳೆಯೋದ್ಕ ಬ್ಯಾರೆ ಕಟಾವ್ ಮಾಡ್ತಾ ಇರ್ತೀವಿ ಇಷ್ಟು ಪರಯಿಲ್ಲ ನಮಗೆ ಗಾರ್ಡನ್ ಒಂದಲ್ಲಿ ಬೆಳದ್ವಿ ನಮ್ಮ ಸಣ್ಣ ಪುಟ್ಟ ಹೊಲ್ದೊಳಗ ನಾವು ಅದನ್ನ ಮಾರ್ದ ರೈತ ಗಾರ್ಮೆನ್ಸ್ಗಳು ಬೆಳೆದಿದ್ವಿ ಹಣ್ಣು ಬೇಕಾದರೆ ಇದು ಯಾವುದು ಬದನೆ ಕಾಯಿ ಮತ್ತು ಟೊಮೊಟೊ ಹಣ್ಣು ಎಕ್ಕರೆ ಎಕ್ಕರೆ ವರ್ಗುನು ಬೆಳ್ದು ನಾವು ಚೆನ್ನಾಗಿ ಬೆಳಿದ್ವಿ ಆರ್ಥಿಕವಾಗಿ ನೋಡ್ದ್ವಿ ಒಂದೊಂದು ಸಲ ರೇಟ್ ಬ ಸಿಗಲೇ ಇಲ್ಲ ಅಂದರೆ ಮತ್ತು ಏನ್ಮಾಡಕಾಗಲ್ಲ ಲಾಸ್ ಆಗ್ಬಿಡತ್ತೆ ಮತ್ತು ಆ ಬೆಳೆ ಕಿತ್ತಾಕಿ ಮತ್ತೆ ಬ್ಯಾರೆ ಬೆಳೆಗೆ ನಾವು ತಯಾರಾಗ್ಬಿಡ್ತೀವಿ ರೀ